ಗುಡ್ ಮಾರ್ನಿಂಗ್ ಡಾಕ್ಟರ್ ನಾನು ಸಂಧ್ಯಾ ಅಂತ ಹಲೋ ಡಾಕ್ಟರ್ ಗುಡ್ ಮಾರ್ನಿಂಗ್ ಡಾಕ್ಟರ್ ಸಂಧ್ಯಾ ಅಂತ ಅದು ಸಂಧ್ಯಾ ಅಂತ ನಾನು ನನಗೆ ನಮ್ಮ ಫ್ರೆಂಡ್ ಅವ್ರು ಕೊಟ್ಟರು ನೀವು ಚೆನ್ನಾಗಿ ನೋಡ್ತೀರ ಅದು ಅಂತ ಹಾಂ ಹಾಂ ಹಾಂ ಅವೇ ನಮ್ಮದು ಹೊಟ್ಟೆ ನೋವು ಅದು ಇದು ಪ್ರಾಬ್ಲಮ್ ಆಗ್ತಾನೇ ಇದೆ ಎಲ್ಲಿ ತೋರ್ಸಿದ್ರೂ ಕಮ್ಮಿ ಆಗ್ತಾಯಿಲ್ಲ ಅದಕ್ಕೂ ನಮ್ಮ ಫ್ರೆಂಡ್ ಅವರು ನಿಮ್ಮ ಹೆಸರು ಸಜೆಸ್ಟ್ ಮಾಡಿದರು ನಾನು ಟೆನ್ ಫಿಫ್ಟೀನ್ ಡೇಸಿಂದ ಬರ್ತಾಯಿದೆ

ಎರಡ್ಮೂರು ಕಡೆ ತೋರಿಸಿದ್ದೀನಿ ಆದರೆ ಎಲ್ಲೂ ಕಡಿಮೆ ಆಗ್ತಾಯಿಲ್ಲ ಅವರು ಆ ಸ್ಕ್ಯಾನಿಂಗು ಎಲ್ಲ ಮಾಡಿದರು ಏನೂ ಪ್ರಾಬ್ಲಮ್ ಇಲ್ಲ ಅದು ಇದು ಅಂತ ಹೇಳಿದರು ಆದ್ರೂ ಕಡಿಮೆ ಆಗಿಲ್ಲ ಆಚೆ ಫುಡ್ ಎಲ್ಲಾನೂ ಅವಾಯ್ಡ್ ಮಾಡಿದ್ದೀನಿ ಆದ್ರೂ ಬರ್ತಾನೇ ಇದೆ ಫಸ್ಟು ಆ ಆಚೆ ಫುಡ್ಗೋಸ್ಕರ ಬಂದಿದೆ ಅಂತೇಳಿದ್ರು ಆದರೂ ಕಡಿಮೆ ಆಗಿಲ್ಲ ಈ ಆಚೆ ಫುಡ್ ಅವಾಯ್ಡ್ ಮಾಡಿದ್ರೂ ಕಡಿಮೆ ಆಗಿಲ್ಲ ಅದು ಈಗಿನ್ನು ಟ್ಯಾಬ್ಲೆಟ್ಟೂ ಅದು ಕೊಟ್ಟರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದ್ರು ಅದಕ್ಕವರು ಏನಕ್ಕೆ ಬರ್ತಾಯಿದೆ ಅಂತ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಇದು ಕೊಟ್ಟು ಕಳಸ್ದ್ರು ಹಾಂ ಕಡಿಮೆ ಆಗತ್ತೆ ಅಂತ ಹೇಳಿ ಹ್ಞೂ ಸಡನ್ನಾಗಿ ಹೊಟ್ಟೆ ನೋವು ಬಂತು ಅದು ನಾವು ಫುಡ್ ಪ್ರಾಬ್ಲಮಿಂದ ಬಂದಿರತ್ತೆ ಅಂತ ಅವರು ಫ್ ಆಚೆ ಫುಡ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಮಸಾಲೆ ಐಟೆಮ್ಯೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ನಾನೆಲ್ಲ ಅವಾಯ್ಡ್ ಮಾಡದ್ರೂ ಬರ್ತಾನೇ ಇದೆ ಸೈಡಲ್ಲೇ ಆವಾಗವಾಗ ಬರ್ತಾ ಇರತ್ತೆ ಒಟ್ಟಲ್ಲಿ ಜಾಸ್ತಿ ನೋವಿದೆ ಆ ಥರದ್ದು ಏನಿಲ್ಲ ಆ ಥರ ಏನು ಇದೇನಿಲ್ಲ ವಾಮ್ಟಿಂಗ್ ಸೆನ್ಸೇಷನ್ ಥರ ಇದೆ ಹೊಟ್ಟೆ ನೋವಾಗ್ತಾಯಿದೆ ವಾಮ್ಟಿಂಗ್ ಸೆನ್ಸೇಷನ್ ಆಗತ್ತೆ ತುಂಬ ಊಟ ಮಾಡೋಕ್ಕೂ ಆಗಲ್ಲ ಹೊಟ್ಟೆ ನೋವು ಜಾಸ್ತಿ ಬರ್ತಾಯಿದೆ

ಹಾಂ ಬರ್ತೀವಿ ಯಾವಾಗ್ ಸಿಗ್ತೀರ ನೀವು ಏನೋ ಹಾಂ ಹಾಂ ಹಾಂ ಹಾಂ ಮತ್ತೆ ಮಾಡಿಸಬೇಕಾ ಹಳೆಯ ರಿಪೋರ್ಟ್ಸ್ ಎಲ್ಲ ಇದೆ ತೋರಿಸ್ಬೋದು ಹಾಂ ಹಾಂ ಹಾಂ ಹಾಂ ಆಯಿತು ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಸಿಗ್ತೀರ ನೀವು ಹೇಳಿದ್ರೆ ನಾವು ಆ ಟೈಮಿಗೆ ಬರ್ತೀವಿ ಹಾಂ ಸರಿ ಆಯ್ತು ಮೇಡಮ್ ಓಕೆ ಥ್ಯಾಂಕ್ ಯು ಬರ್ತೀವಿ ನಾಳೆ